ಹಾಂ ಪೂರಿ ಎಂತ ಗೊತ್ತುಂಟ ನಾನು ನಿನ್ಗೆ ಒಂದು ಮೊನ್ನೆ ಹೇಳಿದ್ದೆನಲ್ಲ ಶುಕ್ರವಾರ ಸಿಕ್ಕಿದಾಗ ನನ್ಗೆ ಒಂದು ಮನೆಗೊಂದು ಫ್ರಿಜ್ ಬೇಕು ಮುಂಚಿಂದು ಫ್ರಿಜ್ ಹಾಳಾಗಿದೆ ಅಂತ ಹಾಂ ಹೌದು ನಾನೊಂದು ಮೊನ್ನೆ ತೊಗೊಂಡ್ನಾ ಫ್ರಿಜ್ ಆನ್ಲೈನಲ್ಲಿ ತಗೊಂಡಿದ್ದು ನನಗೆ ರೆಡ್ ಕಲರ್ ಬೇಕಿತ್ತು ಅದ್ರದ್ದು ರೆಡ್ ಕಲರ್ ಸಿಗಲಿಲ್ಲ ನಾನೊಂದು ಲೈಟ್ ಪರ್ಪುಲ್ಲಲ್ಲಿ ತೊಗೊಂಡಿದ್ದು ಎಲ್ಲ ರಿವ್ಯೂಸೆಲ್ಲ ನೋಡಿದ್ನ ಒಳ್ಳೆಯದಿತ್ತು ಆಮೇಲೆ ಬ್ಯಾಟ್ರಿ ಪವರ್ ಸಹ ಒಳ್ಳೆಯದಿತ್ತು ಆಮೇಲೆ ಸ್ಟೆಪ್ಲೈಝರೆಲ್ಲ ಬೇಕಂತ ಇಲ್ಲ ಈಗ ಕರೆಂಟೆಲ್ಲ ಹೋದರೆ ಮುಂಚೆ ಬೇರೆ ಫ್ರಿಜ್ಜಿಗೆಲ್ಲ ಸ್ಟೆಪ್ಲೈಝರ್ ಬೇಕಲ್ಲ ಇದು ವಿದೌಟ್ ಸ್ಟೆಪ್ಲೈಝರಲ್ಲಿ ಸ್ವಿಚ್ಚಲ್ಲಿ ಆನ್ ಆಗ್ತದೆ ಸ್ಟೆಪ್ಲೈಝರ್ ಬೇಕಂತ ಇಲ್ಲ ಆಮೇಲೆ ರಿವ್ಯೂಸಲ್ಲಿ ಸಹ ನೋಡುವಾಗ ಫೈಯ್ ಸ್ಟಾರೆಲ್ಲ ಕೊಟ್ಟಿದ್ರು ಔಟ್ ಆಫ್ ಫೈಯಲ್ಲಿ ಫೈವಿತ್ತು ಅದನ್ನು ನೋಡಿಯೇ ನಾನು ತೊಗೊಂಡಿದ್ದು ಒಳ್ಳೇದಿತ್ತು ಆಮೇಲೆ ಒಳಗೆ ಡಬಲ್ ಡೋರದ್ದು ತೊಗೊಂಡಿದ್ದು ಒಳಗೆ ನೋಡುವಾಗ ಸಹ ಸ್ಪೇಸ್ ಸಹ ತುಂಬ ಇತ್ತು ಜಾಗ ಫ್ರೂ ತರಕಾರಿ ಇಡಲಿಕ್ಕೆ ಬೇರೆ ಆಮೇಲೆ ಹಣ್ಣು ಹಂಪಲುಗಳನ್ನೆಲ್ಲ ಇಡಲಿಕ್ಕೆ ಬೇರೆ ಮೀನೆಲ್ಲ ಇಡಲಿಕ್ಕೆ ಮೇಲೆ ಅದೆಲ್ಲ ಬೇರೆ ಬೇರೆಯೇ ಇತ್ತು ಒಳ್ಳೆಯದಿತ್ತು ಅದಕ್ಕೆ ನಾನು ತೊಗೊಂಡಿದ್ದು ಈಗ ತೊಗೊಂಡು ಒಂದು ಎರಡು ವಾರ ಆಯ್ತು ಎಂತ ಒಳ್ಳೆಯದೇ ಇಲ್ಲ ಕಲರ್ ಸಹ ಹಾಗೇ ನಾನು ಮಾಡಿದ ಕಲರೇ ಬೇರೆ ಇಲ್ಲಿ ಬಂದಿದ್ದೇ ಬೇರೆ ಈಗ ಕೂಲ್ ಸಹ ಹಾಗೆ ಜಾಸ್ತಿ ಕೂಲೇ ಆಗೋಲ್ಲ ಕರೆಂಟ್ ಹೋದರಷ್ಟು ನೀರೆಲ್ಲ ಕೆಳಗೆ ಬರ್ತದೆ ಎಲ್ಲ ಮನೆ ಅಡಿಗೆ ಕೋಣೆಯೆಲ್ಲ ಫುಲ್ಲು ನೀರಾಗ್ತದೆ ಎರಡು ದಿವಸ ಮೊನ್ನೆ ಕರೆಂಟೇ ಇರಲಿಲ್ಲ ಅವಾಗ ಫುಲ್ಲು ಕೆಳಗೆ ನೀರೆಲ್ಲ ಬಂದಿತ್ತು ಒಳ್ಳೆಯದಿಲ್ಲ ಸ್ವಲ್ಪ ಆಮೇಲೆ ಜಾಗ ಸಾನು ಇಲ್ಲ ಆನ್ಲೈನಲ್ಲಿ ನೋಡುವಾಗ ಒಳಗೆ ತುಂಬ ಜಾಗ ಇದ್ದಾಗೆ ಕಾಣ್ತು ಈಗ ಮನೆಗೆ ಬಂದ ಮೇಲೆ ನೋಡ್ತೀನಿ ಓಪನ್ ಮಾಡಿ ನಮಗೆ ತರಕಾರಿ ತರಕಾರಿ ಇಟ್ಟರೆ ಇದು ಫ್ರುಟ್ಸೆಲ್ಲ ಇಡ್ಲಿಕಾಗಲ್ಲ ಫ್ರೂಟ್ಸ್ ಇಟ್ಟರೆ ತರಕಾರಿ ಇಡಲಿಕ್ಕೆ ಜಾಗ ಆಗೋಲ್ಲ ಹಾಗೆ ಅದರಲ್ಲಿ ಜಾಗವೇ ಇಲ್ಲ ಅದೇ ನೀನು ತೊಗೋತೀಯ ಅಂತ ಹೇಳಿದ್ದೀಯಲ್ಲ ಅದಕ್ಕೆ ನಿನ್ಗೆ ಹೇಳುವ ಅಂತ ತೊಗೋಬೇಡ ಒಳ್ಳೆಯದೇ ಇಲ್ಲ ಸ್ವಲ್ಪ ಸಹ ಒಳ್ಳೆಯದಿಲ್ಲ ಅದೇ ನಿಂಗೆ ಒಂದು ಹೇಳುವ ಅಂತ ನಾನು ಹೇಳಿದ್ದು ತೊಗೊಳ್ಳಿಕ್ಕೆಲ್ಲ ಹೋಗಬೇಡ ಎಂತಾದರೂ ತೊಗೊಳ್ಳಿಕ್ಕಿದ್ರೆ ಡೈರೆಕ್ಟ್ ಶಾಪಿಗೆ ಹೋಗಿ ತೊಗೋ ಆನ್ಲೈನಿಂದ ತೊಗೋಬೇಡ ಸ್ವಲ್ಪ ಸಹ ಒಳ್ಳೆಯದಿರ್ಲಿಲ್ಲ ರೆಫ್ರಿಜಿರೇಟರಲ್ಲಿ ಸ್ಟಾರ್ ಸಹ ಫೈ ಸ್ಟಾರ್ ಅಂತ ಇತ್ತು ಅದನ್ನು ನೋಡಿ ನಾನು ತಗೊಂಡಿದ್ದು ಫೈಯ್ ಸ್ಟಾರ್ ಕೊಡಲಿಕ್ಕಿಲ್ಲ ಒನ್ ಸ್ಟಾರ್ ಸಹ ಕೊಡುವುದು ಜಾಸ್ತಿ ಈಗ ನಾನು ಎಕ್ಸ್ಚೇಂಜ್ ಮಾಡ್ತೇನೆ ನನಗೆ ಬೇರೆ ಕೊಡಿ ಅಂತ ಹೇಳ್ತಿದ್ದೇನೆ ಆದರೆ ಅವರು ರೆಡಿ ಇಲ್ಲ ಇಲ್ಲ ಮ್ಯಾಮ್ ಅದು ಆಗುವುದಿಲ್ಲ ಅನ್ ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದಲ್ವ ಎಕ್ಸ್ಚೇಂಜ್ ಆಫರ್ ಇಲ್ಲ ಎಕ್ಸ್ಚೇಂಜ್ ಮಾಡ್ಲಿಕ್ಕೆ ಆಗುವುದಿಲ್ಲ ಅದನ್ನೇ ನೀವು ಯೂಸ್ ಮಾಡಬೇಕು ಅಂತ ಹೇಳ್ತಿದ್ದಾರೆ ಆ ರೆಫ್ರಿಜಿರೇಟರನ್ನು ಇಟ್ಕೊಂಡು ನಾನೆಂತ ಮಾಡುವುದು ಎಂತ ಅಂತ ಯೂಸ್ ಮಾಡುವುದು ಯಾವುದಕ್ಕೂ ಯೂಸಿಲ್ಲ ಅದು ಕಲರ್ ಒಂದು ಬಂದಿದೆ ನಾನು ಹೇಳಿದ ಕಲರೇ ಬೇರೆ ಅದು ಬಂದಿದ್ದೇ ಬೇರೆ ಎಂತಕ್ಕೆ ಯೂಸಿಲ್ಲ ಯಾಕೆ ತೊಗೊಂಡಿದೇನಂತ ಆಗ್ತಾ ಇದೆ ನನಗೆ ಒಂದು ನಾಲ್ಕೈದು ಸಾವಿರದ ಆಸೆಗೆ ಹೋಗಿ ಸುಮ್ಮನೆ ವೇಸ್ಟ್ ಆಯ್ತು ಈಗ ಈಗ ಆನ್ಲೈನಲ್ಲಿ ನಲ್ವತ್ತು ಸಾವಿರ ಇತ್ತು ಅದಕ್ಕೆ ಅದು ಈಗ ಹೊರಗಡೆ ಮಾರ್ಕೆಟಲ್ಲಿ ನಲ್ವತ್ತೈದು ಸಾವಿರ ಇರುತ್ತಲ್ಲ ಒಂದು ಐದು ಸಾವಿರದ ಆಸೆಗೆ ಹೋಗಿ ನಾನು ಐದು ಸಾವಿರ ಕಮ್ಮಿ ಆಗ್ತದೆ ಅಂತ ಆನ್ಲೈನಲ್ಲಿ ತೊಗೊಂಡು ಈಗ ಸುಮ್ಮನೆ ಹಣ ದಂಡ ಆಯಿತು ನನ್ನದು